ಹೌದು ನಾನು ಒಂದು ಓಟದ ಆಟದಲ್ಲಿ ಭಾಗವಹಿಸಿದ್ದೇನೆ ನೂರು ಮೀಟರ್ ಓಟದ ಆಟದಲ್ಲಿ ಸ್ಟೇಟ್ ಲೆವೆಲ್ ಹೋಗಿದ್ದೇನೆ ಆದರೆ ನಾನು ಗೆಲ್ಲಲ್ಲಿಕ್ಕೆ ಆಗಲಿಲ್ಲ ಯಾಕೆಂದರೆ ನಾನು ಆ ಟೈಮ್ನಲ್ಲಿ ಸ್ವಲ್ಪ ಸುಸ್ತಾಗಿರೋ ಕಾರಣ ನನಗೆ ಗೆಲ್ಲಲ್ಲಿಕ್ಕೆ ಆಗಲಿಲ್ಲ ಹಾಗೆ ಬಂದು ನಾನು ಇಷ್ಟಪಡುವಂತಹ ಗೇಮ್ ಅಂದರೆ ಕಬಡ್ಡಿ ನಾನು ಕಬಡ್ಡಿಯಲ್ಲಿ ಕೂಡ ಸ್ಟೇಟ್ ಲೆವೆಲ್ಗೆ ಹೋಗಿದ್ದೇನೆ ಅದರಲ್ಲಿ ನಾನು ಗೆದ್ದಿದ್ದೇನೆ ಅದೇ ರೀತಿಯಾಗಿ ನಾನು ಮುಂದೆ ಅದನ್ನು ವಹಿಸ್ಕೊಂಡು ಹೋಗ್ಬೋದಿತ್ತು ಆದರೆ ನನ್ನ ವಿದ್ಯಾಭ್ಯಾಸಕ್ಕೆ ನನ್ನ ಅಂದರೆ ಆಟಗಳು ನನಗೆ ತೊಂದರೆ ಆಗ್ತದೆ ಕ್ರೀಡೆ ನನಗೆ ಅಲ್ಲಿಗೆ ಹೋಗ್ಲಿಕ್ಕೆ ಕೊಡೊಲ್ಲ ನಾನು ಓದಲಿಕ್ಕೆ ನನಗೆ ಆಗೊದಿಲ್ಲ ಯಾಕಂದರೆ ಕಬಡ್ಡಿ ಅಂತ ಬಂತು ಅಂದರೆ ಸುಮಾರು ನಾವು ಫೇಸ್ ಮಾಡಬೇಕಾಗ್ತದೆ ನನಗೆ ಒಂದು ಸರಿ ಹಲ್ಲು ಮುರಿದಿತ್ತು ಕಬಡ್ಡಿ ಆಡುವಾಗ ಒಬ್ರಿಗೆ ಒಬ್ಬರು ಹೊಡ್ಕೊಂಡು ನನಗೆ ಹಲ್ಲು ಮುರಿದಿತ್ತು ಕೆಲವೊಂದು ರೀಸನ್ಗಳಿವೆ ನಾನು ಕ್ರೀಡೆಯನ್ನು ಬಿಡಲಿಕ್ಕೆ ನಾನು ಅದರಿಂದ ದೂರ ಉಳಿಯಲಿಕ್ಕೆ ಹಾಗೆ ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರನ್ನು ಕಂಡು ನಾನು ಕ್ರೀಡೆಯಿಂದ ದೂರ ಉಳಿಲಿಕ್ಕಾಯಿತು ಹೌದು ನಾನು ಭಾಗವಹಿಸಿದ್ದೇನೆ ಈಗಲೂ ಕೂಡ ನನಗೆ ತುಂಬ ಖುಷಿ ಆಗ್ತದೆ ಅದನ್ನೆಲ್ಲ ನೋಡಲಿಕ್ಕೆ ಅಂದರೆ ಎಷ್ಟು ಚಂದ ಇರ್ತದೆ ನಾನು ಮುಂದು ಹೋಗ್ಬೇಕಿತ್ತು ನನಗೂ ಇನ್ನೂ ಅವಕಾಶಗಳು ಸಿಗೋದೇನೋ ಈಗ ನಾ ಸ್ಟೇಟ್ನಲ್ಲಿ ಇದ್ದೇನೆ ನೆಕ್ಸ್ಟ್ ಡಿಸ್ಟಿಕ್ ಆಗ್ತದೆ ಆಮೇಲೆ ನ್ಯಾಷ್ನಲ್ ಆಗ್ತದೆ ಅನ್ನೋದೆಲ್ಲ ಕೂಡ ನನಗೂ ಇತ್ತು ಬಟ್ ಆದರೆ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ ನನಗೆ ನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಕ್ರೀಡೆಯನ್ನು ಬಿಡಲೇಬೇಕಿತ್ತು ಅದು ಅದಕ್ಕೋಸ್ಕರ ಅಂತ ಹೇಳಿ ನಾ ಕ್ರೀಡೆಯನ್ನು ಬಿಟ್ಟೆ ಆದರೆ ನಾನು ತುಂಬ ಖುಷಿಪಡ್ತೇನೆ ಯಾಕಂದರೆ ನಾನೊಬ್ಬ ಸ್ಟೇಟ್ ಲೆವೆಲ್ ಪ್ಲೇಯರ್ ಆಗಿದ್ದೇನೆ ಅದರ ಅನುಭವಗಳು ನನಗೆ ಈಗಲೂ ತುಂಬ ಇದ್ದಾವೆ ಅದನ್ನು ಮು ಬೆಳಗ್ಗಿನ ಜಾವನೇ ನಾನು ಓಡ್ತಾ ಇದ್ದದ್ದು ಮತ್ತು ಕ್ಲಾಸ್ ಮುಗಿಸ್ಕೊಂಡು ತರಗತಿ ಆದ ನಂತರ ಅಭ್ಯಾಸ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ಮತ್ತು ನಮಗೆ ಒಬ್ಬರು ಹೇಳಿಕೊಡ್ಲಿಕ್ಕೆ ಬರೋರು ಕಬಡ್ಡಿಯನ್ನು ಅವರೊಟ್ಟಿಗೆ ಕಳೆದಂತಹ ಕ್ಷಣಗಳು ನಮ್ಮ ಸಹಪಾಠಿಗಳೊಟ್ಟಿಗೆ ಕಳ್ದಂತ ಕ್ಷಣಗಳು ಪ್ರತಿಯೊಂದನ್ನು ಮರೀಲಿಕ್ಕೆ ಆಗೋದಿಲ್ಲ ಹಾಗೆ ಕೂಡ ನಮ್ಮ ಮಕ್ಕಳಿಗೆ ಕೂಡ ಒಂದು ಅಂದರೆ ಅವ್ರಿಗೂ ಯಾವುದ್ರಲ್ಲಿ ಆಸಕ್ತಿ ಇರ್ತದೋ ನಾವು ಅದ್ರಲ್ಲಿ ಹೋಗಲಿಕ್ಕೆ ಬಿಡೋಣ ಕ್ರೀಡೆಯನ್ನು ಗೌರವಿಸೋಣ ಬರೀ ಕ್ರೀಡೆ ಅಂತ ಅಂದರೆ ಎಲ್ಲರು ತುಂಬ ಇಷ್ಟಪಡ್ತಾರೆ ಕ್ರಿಕೆಟ್ನ ಕ್ರಿಕೆಟ್ ಒಂದೇ ಅಲ್ಲ ಜೀವನ ಕ್ರಿಕೆಟನ್ನು ಬಿಟ್ಟು ತುಂಬ ಆಟಗಳಿವೆ ಅದನ್ನು ಕೂಡ ನೋಡುವ ಅದನ್ನು ಕೂಡ ಗೌರವಿಸುವ ಅಂತ ಹೇಳ್ತೇನೆ ಕಬಡ್ಡಿ ಖೋ ಖೋ ಇದನ್ನೆಲ್ಲಾದುಕ್ಕೂನೂ ಯಾರು ಅಷ್ಟೊಂದು ಪ್ರೇರೇಪಣೆ ಮಾಡೋದಿಲ್ಲ ಬಟ್ ಆದರೆ ನಾವು ಮುಂದಿನ ಪೀಳಿಗೆ ಅನ್ನೋದು ಬಂದರೆ ಎಲ್ಲ ಆಟಗಳನ್ನು ಮಕ್ಕಳಿಗೆ ಕಲಿಸುವ ಅವರು ಕೂಡ ಕಲೀಲಿಕ್ಕೆ ಬಿಡುವ ಆದರಿಂದ ಅವ್ರಿಗು ಯೂಸ್ ಆಗ್ತದೆ ಎಂದು ನನ್ನ ಪ್ರಕಾರ ಹೌದು ಮುಂದಿನ ಪೀಳಿಗೆಗೆ ಕೂಡ ಎಲ್ಲ ಆಟಗಳನ್ನು ಕಲೀಬೇಕು ಆಡಬೇಕು